ನಾನು ಈವಾಗ ಹೆಚ್ಚಾಗಿ ವಾಟ್ಸಪ್ಪು ಯೂಸ್ ಮಾಡ್ತಾ ಇದ್ದೇನೆ ಅದನ್ನು ಕೆಲವೊಂದು ಫ್ಯೂಚರ್ಸ್ಗಳೀಗ ಒಳ್ಳೆದಾಗಿ ಬರ್ತಾ ಉಂಟು ನಾನೇ ನಾವು ಎಲ್ಲಿ ಹೋದರೂ ಅಂದರೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಆ ದಿನದ ಸ್ಟೆಟಸನ್ನ ಅಪ್ಡೇಟ್ ಮಾಡಲಿಕ್ಕೆ ಒಳ್ಳೆದಾಗಿ ಇದು ಫೀಚರ್ಸೆಲ್ಲ ಕೊಟ್ಟಿದ್ದಾರೆ ಮತ್ತು ಫೇಸ್ಬುಕ್ ಇದರಲ್ಲಿ ಕೂಡ ಹಾಗೆ ನಾವು ನಮಗೆ ಏನಾದರೂ ಬೇಸರವಾದಾಗ ಕೆಲವೊಂದು ವೀಡಿಯೋಗಳನ್ನು ನೋಡಲು ರೀಲ್ಸ್ಗಳನ್ನು ನೋಡಲು ಹಾಗೇ ನಮ್ಮ ಊರಿನ ಹ ಸುತ್ತಮುತ್ತಲಿನ ಕೆಲವೊಂದು ವಿಷಯ ಬಗ್ಗೆ ನಾವು ತಿಳಿದುಕೊಳ್ಳಲು ತುಂಬ ಉಪಯುಕ್ತಕಾರಿಯಾಗಿದೆ ಈಗಿನ ಈ ಜನ್ರೇಷನ್ಗೆ ನಮಗೆ ಇಂಥ ಆ್ಯಪ್ಗಳು ನಮಗೆ ಅಗತ್ಯವಾಗಿದೆ ಅಂದರೆ ಇನ್ನು ಮುಂದೆಯೂ ಕೂಡ ಈ ಥರದ್ದು ಇಂತಹ ಒಂದು ಆ್ಯಪಿನ ಅಗತ್ಯ ನಮಗೆ ಎಲ್ಲ ಇ ಈ ಒಂದು ಜನ್ರೇಷನ್ಗೆ ಬೇಕಾಗಿದೆ ಈಗ ಅಂದರೆ ವಾಟ್ಸಪ್ ಕೂಡ ಹಾಗೆ ನಮಗೆ ಯಾವುದಾದ್ರು ಒಂದು ವಿದೇಶದಲ್ಲಿ ಇರುವ ಒಂದು ವ್ಯಕ್ತಿ ಅನ್ನ ಅಂದರೆ ನಮಗಿಂತ ದೂರ ಇರೋ ವ್ಯಕ್ತಿಯನ್ನು ನೋಡಬೇಕು ನಮಗೆ ಈಗ ಅವರನ್ನು ಒಂದು ಪರಿಚಯ ಮಾತನಾಡಿಸ್ಬೇಕು ಅಂತಂದರೆ ನಮಗೆ ಈಗ ವಾಟ್ಸಪ್ ಇದ್ದದ್ದರಿಂದ ನಮಗೆ ತುಂಬ ಉಪಯೋ ಉಪಯೋಗವಾಗಿದೆ ನಾವು ಈಗ ನಮ್ಮನ್ನು ಬಿಟ್ಟು ನಮ್ಮದು ಒಂದು ವ್ಯಕ್ತಿ ದೂರ ಹೋಗಿದ್ದಾರೆ ನನಗೆ ಅಂದರೆ ನಮಗೆ ಆ ಫೀಲ್ ನಮಗೆ ಬರುವ ಹಾಗೆ ಇಲ್ಲ ಈಗಿನ ದಿನಗಳಲ್ಲಿ ನಮಗೆ ಇಂತಹ ಒಂದು ಆ್ಯಪ್ನಿಂದಾಗಿ ನಮಗೆ ಅವರನ್ನು ಮುಖಾಮುಖಿಯಾಗಿ ಮಾತನಾಡುವ ಒಂದು ಸಂದರ್ಭ ಒದಗಿ ಬಂದಿದೆ ಹಾಗೆಯೇ ನಾವು ನಮ್ಮ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಕೂಡ ಅದರಲ್ಲಿ ಶ್ಯಾರ್ ಮಾಡಿಕೊಳ್ಬೋದು ಅವರಿಗೆ ಹಾಗೇ ನಮಗೆ ಅಂದರೆ ಈಗ ಈ ಫೇಸ್ಬುಕ್ಕು ವಾಟ್ಸಪು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಹಾಗೆ ನಮಗೆ ತುಂಬ ಉಪಯುಕ್ತ ಮಾಹಿತಿಗಳು ಅದರಲ್ಲಿ ಸಿಕ್ತದೆ ಹಾಗೇ ಅದರಲ್ಲಿ ಮನೋರಂಜನಾತ್ಮಕ ವಿಷಯಗಳು ಹಾಗು ನಮ್ಮಒಂದು ಆಕ್ಟಿವಿಟೀಸ್ ನಾವು ಈಗ ನಾವು ಯಾವುದ್ರಲ್ಲಿ ನಾವು ಪ್ರತಿಭಾವಂತರು ಅಂದರೆ ನಮಗೆ ಆ್ಯಕ್ಟಿಂಗ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಅಂಥಹ ಒಂದು ವೀಡಿಯೋಗಳನ್ನು ಹಾಕಿ ಅದರಲ್ಲಿ ಬರುವಂಥ ಲೈಕ್ಸ್ ಇದು ಜನರು ಕೊಡುವಂತಹ ಪ್ರೋತ್ಸಾಹಗಳನ್ನು ನೋಡಿ ನಾವು ನಮ್ಮನ್ನು ನಾವು ಇದರಲ್ಲಿ ಏನಂತ ಹೇಳ್ತಾರೆ ನಾವು ನಾವು ನಮ್ಮನ್ನು ನಾವು ಅಭಿವೃದ್ಧಿ ಅಂದರೆ ನಮ್ಮ ಒಂದು ಟ್ಯಾಲೆಂಟನ್ನು ಪ್ರತಿಕ್ರಿಯಿಸ್ಲಿಕ್ಕೆ ಒಂದು ಉಪಯುಕ್ತವಾಗಿದೆ